ಹಲೋ ಸರ್ ಆರ್ಡರ್ ವಿಳಂಬವಾದ ಬಗ್ಗೆ ನನಗೆ ಒಂದು ದೂರು ನೀಡಬೇಕಾಗಿತ್ತು ಸರ್ ನಾನು ಗೋಬಿ ಮಂಚೂರಿ ಮತ್ತು ವೆಜ್ ಬಿರ್ಯಾನಿಯನ್ನು ಆರ್ಡರ್ ಮಾಡಿದ್ದೆ ಮಧ್ಯಾಹ್ನ ಒಂದು ಗಂಟೆಗೆ ಅಂತ ಆರ್ಡರ್ ಮಾಡಿದ್ದೆ ಆದರೆ ಅದು ಬರುವಾಗ ಮೂರು ಗಂಟೆ ಆಗಿದೆ ಮಧ್ಯಾಹ್ನ ಊಟಕ್ಕೆ ಅಂತ ಆರ್ಡರ್ ಮಾಡಿದರೆ ಅದು ಸ್ನಾಕ್ಸ್ ಟೈಮ್ಗೆ ಬಂದುಬಿಟ್ಟಿದೆ ತುಂಬಾ ತಡವಾಗಿದೆ ನಾನು ಆವಾಗಲೇ ಊಟ ಮುಗ್ಸ್ಬಿಟ್ಟಿದ್ದೇನೆ ತಡವಾದ ಕಾರಣ ಆ ಆರ್ಡರನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೆ ಆದರೆ ಡೆಲಿವರಿ ಬಾಯ್ ಹೇಳ್ತಾರೆ ಒಮ್ಮೆ ಆರ್ಡರ್ ಆದಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿ ಕೋಗಾಗಲ್ಲ ನೀವು ತುಂಬಾ ಫುಲ್ ಪೇಮೆಂಟ್ ಮಾಡಬೇಕು ಅಂತ ನನಗೆ ಇದಕ್ಕೆ ಪರಿಹಾರ ಬೇಕು ಯಾಕೆಂದರೆ ನಾನು ಮಧ್ಯಾಹ್ನ ಒಂದು ಗಂಟೆಗೆ ಆರ್ಡರ್ ಮಾಡಿದ್ದು ಊಟಕ್ಕೆ ಅಂತ ಬಂದದ್ದದು ಮೂರು ಗಂಟೆಗೆ ಫುಲ್ ಅಲ್ಲದಿದ್ದರೂ ಅರ್ಧದಷ್ಟು ಪೇಮೆಂಟ್ ನನಗೆ ವಾಪಸ್ ಬೇಕು ನಿಮ್ಮ ಡೆಲಿವರಿ ತುಂಬ ವಿಳಂಬವಾಗಿದೆ ತಪ್ಪು ನಿಮ್ಮ ಕಡೆಯಿಂದ ಆಗಿರೋದ್ರಿಂದ ನೀವು ಇದಕ್ಕೆ ಪರಿಹಾರ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ನಿಮ್ಮ ಸಂಸ್ಥೆ ತುಂಬಾ ತಡವಾಗಿ ಡೆಲಿವರಿ ಮಾಡಿದೆ ಅದು ನಿಮ್ಮ ತಪ್ಪು ಡೆಲಿವರಿ ಬಾಯ್ದೇ ಆಗಿರಬಹುದು ಏನೇ ಕಾರಣದಿಂದಾಗಿರಬಹುದು ಆದರೆ ನನಗೆ ಅದು ಸರಿಯಾದ ಸಮಯಕ್ಕೆ ಸಿಗಲಿಲ್ಲ ನನಗೆ ಇದಕ್ಕೆ ಪರಿಹಾರ ಬೇಕು ನೀವು ಅದಕ್ಕೆ ಪರಿಹಾರನ ಕೊಡಿ ಅಂತ ನಾನು ನಿಮ್ಮ ಹತ್ರ ಹೇಳಿಕೊಳ್ತಾ ಇದ್ದೇನೆ